ಹಲೋ ನಮಸ್ತೆ ನನ್ನ ಹೆಸರು ಸುಷ್ಮಾ ಅಂತ ಇವತ್ತು ಗಣೇಶ ಹಬ್ಬ ಇರೋದ್ರಿಂದ ದೊಡ್ಡ ಪ್ರಮಾಣದ ಏನಾದರೂ ಆರ್ಡರ್ ಕೊಟ್ಟರೆ ನೀವು ಅದನ್ನು ಡೆಲಿವರಿ ಕೊಡೋಕ್ಕಾಗತ್ತಾ ಬಲ್ಕ್ ಆರ್ಡರ್ ಬಲ್ಕ್ ಆರ್ಡರ್ ಕೊಡಬೇಕಾಗಿತ್ತು ನಾನು ಸುಮಾರು ಒಂದು ನಲವತ್ತರಿಂದ ಐವತ್ತು ಜನ ಗೆಸ್ಟ್ ಬರೋರಿದ್ದಾರೆ ಸೋ ಅವರಿಗೆ ಆರ್ಡರ್ ನೀವು ತೊಗೊಳಕ್ಕಾಗತ್ತಾ ಸಮಯ ಬಂದುಬಿಟ್ಟು ಇವತ್ತು ಮಧ್ಯಾಹ್ನ ಹನ್ನೆರಡು ಅಥವಾ ಒಂದು ಗಂಟೆ ಹಾಗೆ ನನಗದು ರೀಚಾಗಬೇಕು ನಮ್ಮನೆಗದು ತಲುಪಬೇಕು ದಿನಾಂಕ ಇವತ್ತಿನದೇ ಇಪ್ಪತ್ತನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತಿನ ದಿನವೇ ಆದರೆ ನನಗೆ ತುಂಬ ಬಿಸಿಯಾಗಿರಬೇಕು ಆಮೇಲೆ ರುಚಿಯೂ ಕೆಡದಂತೆ ಅದು ಫ್ರೆಶ್ನೆಸ್ಸನ್ನು ಮೈನ್ಟೈನ್ ಮಾಡಬೇಕು ನನ್ನ ಸ್ನೇಹಿತರೆಲ್ಲ ಅದನ್ನು ತಿನ್ನ್ಬಿಟ್ಟು ತುಂಬ ಚೆನ್ನಾಗಿದೆ ಅನ್ನೋ ಒಂದು ಪ್ರಶಂಸೆಯನ್ನು ಅವರು ತೋರಿಸಬೇಕು ಆ ಥರ ಡೆಲಿವರಿ ಕೊಡೋಕ್ಕಾಗತ್ತಾ ಕ್ವಾಲಿಟಿ ಫುಡ್ಡನ್ನು ನೀವು ವಿತರಣೆ ಮಾಡೋಕ್ಕಾಗತ್ತಾ ಇವತ್ತಿನ ದಿನ ಹಬ್ಬ ಇರೋದ್ರಿಂದ